ವಾಲಿಬಾಲ್ ಬ್ಯಾಸ್ಕೆಟ್ಬಾಲ್ ಕ್ರಿಕೆಟ್ ಟೆನ್ನಿಸ್ ಫುಟ್ಬಾಲ್ ಆಮೇಲೆ ಬ್ಯಾಡ್ಮಿಟನ್ ಆಮೇಲೆ ಏನು ಹೆಚ್ಚಾಗಿ ಮಕ್ಕಳು ರನ್ನಿಂಗ್ ರೇಸು ಬಟ್ ಇವಾಗ ಏನುಂತಂದ್ರೆ ಮಕ್ಕಳು ತುಂಬ ಜನ ಮಕ್ಕಳು ಹೊರಗಡೆ ಹೋಗಿ ಆಟ ಆಡೋದಕ್ಕಿಂತ ಮೊಬೈಲಲ್ಲೇ ಜಾಸ್ತಿ ಆಟ ಆಡ್ತಿದ್ದಾರೆ ಫ್ರೀ ಫೈರ್ ಅಂತೆ ಪಬ್ಜಿ ಅಂತೆ ಅದೆಲ್ಲ ಸೊ ಮಕ್ಕಳು ಹೊರಗಡೆ ಹೋಗಿ ದೈಹಿಕವಾಗಿ ಆಟ ಆಡೋದ್ರಿಂದ ಅವ್ರಿಗೆ ಬಾಡಿ ಫಿಟ್ನೆಸ್ ಬರುತ್ತೆ ಮೊಬೈಲ್ ಆದಷ್ಟು ಕಡಿಮೆ ಮಾಡಬೇಕು